ನಾನು ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಕಾಲೇಜಲ್ಲಿ ಸೆಕೆಂಡ್ ಬಿ ಸಿ ಎ ಓದ್ತಾ ಇದ್ದೀನಿ ಈಗ ಆಲ್ರೆಡಿ ನಮಗೆ ಮೂರು ಸೆಮ್ ಮುಗಿದು ನಾಲ್ಕನೇ ಸೆಮಿಶ್ಟರ್ ಕೂಡ ಮುಗೀತಾ ಬಂತು ಈಗ ಆಲ್ರೆಡಿ ನಮಗೆ ಹಲವಾರು ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಪೈಥಾನ್ ಆಗಿರ್ಬೋದು ಜಾವಾ ಆಗಿರ್ಬೋದು ಅಥವಾ ಡಿ ಬಿ ಎಂ ಎಸ್ ಆಗಿರ್ಬೋದು ಹೀಗೆ ಹಲವಾರು ಕೋಡಿಂಗ್ ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ ಈವಾಗ ಇನ್ನೇನು ಒಂದು ತಿಂಗಳಲ್ಲಿ ನಮಗೆ ಫೋರ್ಥ್ ಸೆಮಿಶ್ಟರ್ ಎಕ್ಸಾಮ್ ಕೂಡ ಬರತ್ತೆ ಅದಕ್ಕಾಗಿ ನಾನು ತಯಾರಿ ಮಾಡ್ಕೋತಾ ಇದ್ದೀನಿ